ನಾನು ಈ ಹಿಂದೆ ಒಂದು ವರ್ಷದ ಹಿಂದೆ ಅಮೇರಿಕಾ ದೇಶಕ್ಕೆ ಭೇಟಿಕೊಟ್ಟಿದ್ದೆ ಆ ಪ್ರಯಾಣ ಹೇಗಿತ್ತು ಅಂತ ಹೇಳಿ ಆರಂಭದಲ್ಲಿ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಬೆಂಗಳೂರ್ನಿಂದ ಹೊರಟಂತಹ ಫ್ಲೈಟಲ್ಲಿ ನಾವು ಸುಮಾರು ಇಪ್ಪತ್ತೆರಡು ಗಂಟೆ ಸತತ ಪ್ರಯಾಣ ಮಾಡಬೇಕಾಗುತ್ತೆ ಅಂತಹ ಸಂದರ್ಭದಲ್ಲಿ ಭಾಳನೇ ಆರಂಬ್ದಲ್ಲಿ ಭಾಳ ಖುಷಿಕೊಡ್ತು ಫಸ್ಟ್ ಫ್ಲೈಟ್ ಹತ್ತಿದ್ದು ನಾವು ಆದರೆ ಹೋಗ್ತಾ ಹೋಗ್ತಾ ಇಪ್ಪತ್ತೆರಡು ಗಂಟೆ ಪ್ರಯಾಣ ಮಾಡೋದು ಭಾಳ ಕಷ್ಟಕರ ಅಂತ ಅನ್ನಿಸ್ತು ಅನಿವಾರ್ಯ ಇರಲೇಬೇಕು ಇದ್ದೀವಿ ಆದರೆ ಅಲ್ಲಿ ಫ್ಲೈಟ್ನಲ್ಲಿ ಸಿಗುವಂಥ ಆಹಾರ ಭಾಳನೇ ವಿಚಿತ್ರವಾಗಿರುತ್ತೆ ನಮ್ಮ ದೇಶಕ್ಕೆ ಹೋಲಿಸ್ಕೊಂಡ್ರೆ ಅಲ್ಲಿಯ ಫುಡ್ದು ನಮಗೆ ನಮಗೆ ಸರಿ ಹೊಂದೊದೇ ಇಲ್ಲ ಅಂತಹ ಸನ್ ಸಂಕಷ್ಟದಲ್ಲೂ ಸಹ ಪ್ರಯಾಣ ಮಾಡಲೇಬೇಕು ಹಾಗೇ ಹಸಿವಾಗಿರುತ್ತೆ ಆಗ ಏನು ಕೊಟ್ರೂ ನಾವು ಊಟ ಮಾಡ್ಲೇಬೇಕು ಅಂತ ಸ್ಥಿತೀಲ್ಲಿ ನಾವು ಪ್ರಯಾಣ ಮಾಡ್ತಾ ಇರ್ತೀವಿ ಆದರೆ ಪ್ರಯಾಣ ಭಾಳ ವಿಶೇಷವಾಗಿರುತ್ತೆ ಆರಂಭದ ಪ್ರಯಾಣ ಫ್ಲೈಟಲ್ಲಿ ಹೋಗೋದು ಅಂದರೆ ಭಾಳನೇ ಖುಷಿಕೊಡುತ್ತೆ ತದನಂತರ ನಾವು ಅಲ್ಲಿ ಲ್ಯಾಂಡ್ ಆದಂಥ ಸಂದರ್ಭದಲ್ಲಿ ನಾವು ನಮ್ಮ ದೇಶಕ್ಕೆ ಅದನ್ನು ಆ ದೇಶವನ್ನು ಹೋಲ್ಕೆ ಮಾಡಿಸ್ಕೊಂಡ್ರೆ ಮಾಡಿಕೊಂಡ್ರೆ ದಯ್ವಿಟ್ಟು ಅದ್ನ ನಾವು ಯಾವ ಕಾರಣಕ್ಕೂ ನಾವು ಹೋಲ್ಕೆ ಮಾಡಲೇಬಾರ್ದು ಅಷ್ಟು ಮುಂದುವರಿದ ದೇಶ ಅದಾಗಿದೆ ಹಾಗೇ ಪ್ರಯಾಣದ ಸಂದರ್ಭದಲ್ಲಿ ಇನ್ನೇನು ಕೆಲವೇ ಕೆಲವು ನಿಮಿಷಗಳಲ್ಲಿ ಲ್ಯಾಂಡ್ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಆ ಒಂದು ಸಿಟೀನ ನಾವು ಗಮನಿಸ್ದಾಗ ಎಲ್ಲೇ ಖಾಲಿ ಜಾಗ ಎಲ್ಲೂ ಕಾಣೋದೆಯಿಲ್ಲ ಎಲ್ಲ ಗ್ರೀನಿಷ್ ಕಾಣ್ತಾ ಇರುತ್ತೆ ಆಶ್ಚರ್ಯ ಆಯಿತು ಹಾಗೇ ಲ್ಯಾಂಡ್ ಆದ ಮೇಲೆ ನೋಡಿದ್ರೆ ಭೂಮಿ ಎಲ್ಲೂ ಕಾಣೋದೇ ಇಲ್ಲ ಎಲ್ಲಿ ಖಾಲಿ ಭೂಮಿ ಇರುತ್ತೋ ಅಲ್ಲೆಲ್ಲ ಯಾವಾಗಲೂ ಗ್ರೀನಿಶ್ಶು ಇದು ಹುಲ್ಲು ಬೆಳೆಸಿರ್ತಾರೆ ಎಲ್ಲೂ ಸಹ ಸಣ್ಣ ಪುಟ್ಟ ಒಂದು ಸಣ್ಣದಾಗಿ ಧೂಳೂ ಸಹ ಬರೋದಿಲ್ಲ ಹಾಆಗೇ ವಿಶೇಷವಾಗಿ ದೇಶವನ್ನು ಅಭಿವೃದ್ಧಿಗೊಳ್ಸಿರೋ ಅಂತಹದ್ದು ಅಂತೇಳಿದ್ರೆ ಅಮೇರಿಕಾ ಅಂತ ಹೇಳ್ಬೋದು ಆದರೆ ನಾವು ಅಲ್ಲಿ ಹೋಗಿ ವಾಸಮಾಡೋದು ಅಂತೇಳಿದ್ರೆ ಬಹಳಾನೆ ಕಷ್ಟ ಯಾಕೆಂತೇಳಿದ್ರೆ ಅಲ್ಲಿಯ ಒಂದು ವಾತಾವರಣಕ್ಕಾಗ್ಲಿ ಅಲ್ಲಿಯ ಒಂದು ಫುಡ್ಡಿಗೆ ನಾವು ಹೊಂದಾಣಿಕೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ ನಾವು ಆಕಸ್ಮಿಕ ಬೇರೆಬೇರೆ ಸ್ಥಳಗಳಿಗೆ ಹೋದಂಥ ಸಂದರ್ಭದಲ್ಲಿ ಗಮನಿಸದ್ರೆ ನಮ್ಮ ದೇಶದ ಆಹಾರ ನಮ್ಮ ಆಹಾರ ಸಿಗೋದು ಬಹಳಾನೇ ಕಷ್ಟ ಹಾಗಾಗಿ ನಾವು ಬೇರೆ ಊರ್ಗಳಿಗೆ ಹೋದಂಥ ಸಂದರ್ಭದಲ್ಲಿ ಎಲ್ಲಿ ಆಲ್ಟ್ ಆಗ್ತೀವೋ ಅಲ್ಲಿ ನಾವು ನಮ್ಮದೇ ಆಹಾರವನ್ನು ತಯಾರ್ಸ್ಕೊಳ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ ಜೊತೆಗೆ ಅಲ್ಲಿಯ ಜನರ ಒಂದು ವಿಶೇಷತೆ ಏನಪ್ಪ ಅಂತೇಳಿದ್ರೆ ನಾವೇನು ನಾವಲ್ಲಿಗೆ ಹೋಗಿದ್ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ ನಾವು ಫಾರಿನರ್ಸು ಅಂತೇಳಿ ವ್ ವಿದೇಶದವ್ರು ಅಂತೇಳ್ಬಿಟ್ಟು ಹಾಗಾಗಿ ಅವ್ರು ನಮ್ಮನ್ನು ಎಷ್ಟು ಚೆನ್ನಾಗಿ ಪರ್ಚಯ ಮಾಡ್ಕೊಳ್ತಾರೆ ಅಂತೇಳಿದ್ರೆ ನಮಗೆ ಖುಷಿಯಾಗುತ್ತೆ ನಾವು ಅಂತಹ ಸಂಸ್ಕೃತಿ ಹೊಂದಿಲ್ವಲ್ಲ ಅಂತೇಳಿ ನನಗೂ ಸ್ವಲ್ಪ ದುಃಖ ಆಯಿತು ಜೊತೆಗೆ ನಮ್ಮಲ್ಲಿಯ ವ್ಯವಸ್ಥೆಗೂ ಅಲ್ಲಿಯ ವ್ಯವಸ್ಥೆಗೂ ಭಾಳ ವ್ಯತ್ಯಾಸ ಇದೆ ಇಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಊರುಗಳಲ್ಲಿ ನಮ್ಮ ಹಳ್ಳಿಗುಳಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ಅಥವಾ ಕಾಲು ಕಿಲೋಮೀಟ್ರು ಹೋದ್ರೆ ನಮಗೆ ಎಲ್ಲ ವಸ್ತುಗಳು ಸಿಗುವಂಥ ಸಾಧ್ಯತೆ ಇರುತ್ತೆ ಆದರೆ ಆ ಅಮೇರಿಕಾದಂತಹ ದೇಶದಲ್ಲಿ ನಾವು ಆ ಸಣ್ಣ ಪುಟ್ಟ ಅಂಗಡಿಗಳು ಚಿಲ್ಲರೆ ಅಂಗಡಿಗಳು ಸಣ್ಣ ಸಣ್ಣದ ಬಟ್ಟೆ ಅಂಗಡಿಗಳು ಇವ್ನ ಏನೂ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಮಗ್ ಏನಾರು ವಸ್ತುಗಳು ಬೇಕು ಅಂತೇಳಿದ್ರೆ ಆ ಊರಿನಲ್ಲಿ ಒಂದು ಅಥವಾ ಎರಡು ದೊಡ್ಡ ದೊಡ್ಡ ಮಾಲ್ಗಳು ಇರುತ್ತೆ ಆ ಮಾಲಲ್ಲಿ ಹೋದ್ರೆ ಎಲ್ಲ ವಸ್ತುಗಳು ಸಿಗುತ್ತೆ ಅದು ತರಕಾರಿಯಿಂದ ಹಿಡ್ದು ಸ್ಟೇಷನರಿಯಿಂದ ಇಡ್ದು ಬಟ್ಟೆಯಿಂದ ಇಡ್ದು ಎಲ್ಲಾ ವಸ್ತುಗಳು ಸಿಗುವಂತ ಒಂದು ಜಾಗ ಅದು ಭಾಳ ವಿಶೇಷತೆಯನ್ನು ಹೊಂದಿರುವಂತಹ ದೇಶ ಹಾಗೇ ಪ್ರತಿಯೊಂದು ಊರ್ನಲ್ಲೂ ಪ್ರತಿಯೊಂದು ರಾಜ್ಯದಲ್ಲೂ ಒಂದು ವಿಶೇಷವಾಗಿರುವಂತಹ ಸ್ಥಳಗಳು ಸಾಕಷ್ಟು ಇದೆ ಹಾಗೆ ನಮ್ಮ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಬಹಳ ದೊಡ್ಡ ದೇಶ ಜನಸಂಖ್ಯೆ ಕಡಿಮೆ ಆಮೇಲೆ ಪ್ರದೇಶ ದೊಡ್ಡದು ಹಾಗಾಗಿ ವಿಶಾಲವಾಗಿದೆ ಅಲ್ಲಿ ನಮ್ಮ ಹಾಗೇ ರಸ್ತೇಲಿ ಹೋಗುವಂಥ ಸಂದರ್ಭದಲ್ಲಿ ಜನಗಳು ಸಿಗೋದೇ ಇಲ್ಲ ಬೆಳಿಗ್ಗೆ ಅವರು ಡ್ಯೂಟಿಗೆ ಹೋದ್ರೆ ಸಂಜೆ ವಾಪಸ್ ಬರ್ತಾರೆ ತದನಂತರ ಅವರು ಬೇಕಾದರೆ ಎಲ್ಲಿ ಮನರಂಜನೆ ಇರುತ್ತೋ ಅಲ್ಲಿ ಹೋಗ್ಬಿಟ್ಟಿ ಕಾರ್ಯಕ್ರಮವನ್ನು ವೀಕ್ಷಿಸಿ ನಂತರ ಮನೆಗೆ ಬಂದು ಸೇರ್ಕೊಳ್ಳೋ ಅಂತ ವ್ಯವಸ್ಥೆಯಿದೆ ಆದರೆ ನಮ್ಮಲ್ಲಿ ಹಾಗೆ ಎಲ್ಲ ಕಡೆ ಜನ ಸೇರೋದು ಮಾತಾಡೋದು ಇಂಥ ವ್ಯವಸ್ಥೆ ಅಲ್ಲಿ ಇಲ್ಲವೇ ಇಲ್ಲ ಭಾಳ ಆಶ್ಚರ್ಯ ಆಗುತ್ತೆ ಜೊತೆಗೆ ಏನಪ್ಪ ಅಂತೇಳದ್ರೆ ಅಷ್ಟು ಅಭಿವೃದ್ಧಿ ಹೊಂದಿರುವಂಥ ದೇಶ ತುಂಬ ವಿಶೇಷವಾಗಿರುವಂಥ ದೇಶ ಹಾಗೇ ನಾವು ಸಾಕಷ್ಟು ಉದಾಹರಣೆಗೆ ನ್ಯೂಯಾರ್ಕ್ ಹೋದಂಥ ಸಂದರ್ಭದಲ್ಲಿ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ವರ್ಲ್ಡ್ ಟ್ರೇಡ್ ಸೆಂಟ್ರನ್ನು ಧ್ವಂಸಮಾಡಿರುವಂಥ ಸ್ಥಳದಲ್ಲಿ ಹೊಸದಾಗಿ ಒಂದು ವರ್ಲ್ಡ್ ಟ್ರೇಡ್ ಸೆಂಟ್ರನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅದರಲ್ಲಿ ನಾವು ಹೋಗೋದೇ ಒಂದು ಭಾಳ ವಿಶೇಷ ಅನ್ಬೋದು ಹದಿನೈದು ಸೋರಿ ಒಂದು ಐದು ನಿಮಿಷದಲ್ಲಿ ನಾವು ಒಂದು ಎಷ್ಟು ಸಿಕ್ಕಾಪಟ್ಟೆ ಫ್ಲೋರಿದೆ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಈಗ ಹೇಗಿತ್ತು ಅಂತೇಳದ್ರೆ ನಮ್ಮ ಕಿವಿಯೆಲ್ಲ ಬ್ಲಾಕಾಗಿ ಹೋಗಿತ್ತು ಕಿವಿ ಕೇಳ್ಸ್ತಾನೆ ಇರ್ಲಿಲ್ಲ ಅಂಥ ಸ್ಥಿತೀಲಿ ಹೋದ್ವಿ ಯಾಕೆಂತೇಳಿದ್ರೆ ಅಷ್ಟು ಎತ್ತರದಲ್ಲಿರುವಂತಹ ಆ ಬಿಲ್ಡಿಂಗ್ನಲ್ಲಿ ಹೋಗಿ ಆಮೇಲೆ ಫುಲ್ಲು ರೌಂಡ್ ಗ್ಲಾಸ್ ಕವರ್ ಮಾಡಿತ್ತು ಅಲ್ಲಿ ನೋಡ್ದಾಗ ಏನಾಗುತ್ತೆ ಅಂತೇಳಿದ್ರೆ ಕೆಳಗಡೆ ಸಣ್ಣ ಸಣ್ಣ ವಸ್ತುಗಳು ಓಡಾಡಿದಂಗೆ ಕಾಣಿಸ್ತಾ ಇತ್ತು ಅಷ್ಟು ಎತ್ತರದಲ್ಲಿರುವಂತಹ ಆ ಒಂದು ವರ್ಲ್ಡ್ ಟ್ರೇಡ್ ಸೆಂಟ್ರು ನೋಡೋದೇ ಒಂದು ಭಾಳ ಸಂತೋಷ ಅದೇ ರೀತಿ ಫ್ ಇನ್ನೂ ಹಲ್ವಾರು ಸ್ಥಳಗಳು ನೋಡಿದ್ವಿ ಭಾಳ ವಿಶೇಷತೆಯನ್ನು ಹೊಂದಿರುವಂತಹ ದೇಶ ಅಂತೇಳಿ ನಾವು ಹೇಳ್ಬೋದು